ಎರಡು ಏಳು ಸಾವಿರದ ಒಂಬೈನೂರ ತೊಂಬತ್ತೇಳು ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತ ಐದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡು ಎಂಟು ಸಾವಿರದ ಒಂಬೈನೂರ ಎಂಬತ್ತಾರು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ಮೂರು